ಹಾಂ ಮೇಡಮ್ ನಾನು ಮಧುರಾ ಅಂತ ಹೇಳಿ ಅದೇ ಹಾಂ ಅದೇ ಬ್ಲೌಸು ಮುನ್ನೂರ ಐವತ್ತು ಅಂತ ಹೇಳಿದ್ದಿರಲ್ಲ ಹೊಲ್ದಿದಕ್ಕೆ ಅದು ಮಣಿ ಎಲ್ಲ ಜೋಡಿಸಿ ಹೊಲಿಯಬೇಕು ಹಾಂ ತುಂಬ ಚೆನ್ನಾಗಿ ಕಾಣಬೇಕು ಹಾಂ ಆಮೇಲೆ ನನಗೆ ನನಗೆ ಬಾಡಿಗೆ ಇದು ಅಂದರೆ ಕಡಿಮೆ ಇಲ್ಲವಾ ಅದು ನಂಗೆ ರೇಟ್ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಇದು ಸ ಇದು ಲೈನಿಂಗ್ ಬ್ಲೌಸು ಯ ಮುನ್ನೂರೈವತ್ತು ಅಂದಿರಾ ಹಾಂ

ಓಕೆ ಅದರದು ಹೀಗೆ ಡಿಸೈನ್ ಮಾಡಿ ಅದಕ್ಕೆ ಮಣಿ ಎಲ್ಲ ಪೋಣಿಸಿ ಕೊಡೋದು ಆಮೇಲೆ ಸೀರೆ ಕುಚ್ಚು ಕೊಟ್ಟರೆ ಕಟ್ಟಿ ಕೊಟ್ಟರೆ ಎಷ್ಟಾಗುತ್ತೆ ಬರೀ ಸೀರೆ ಕುಚ್ಚು ಅಥವಾ ಬ್ಲೌಸು ಸೇರಿಯಾ ಹಾಂ ಓಕೆ ಹೌದಾ ಹಾಂ ಅದು ನನಗೆ ಸ್ಲೀವ್ಸಿಗೆ ಆಮೇಲೆ ಇದು ತೋಳಿಗೆ ಹಿಂದುಗಡೆ ನೆಕ್ಕ ಹತ್ರ ಬ್ಯಾಕ್ ಇದು ಬೆನ್ನ ಹಿಂದುಗಡೆ ಅನ್ನಾ ಅದು ಚೆನ್ನಾಗಿ ಡಿಸೈನ್ ಚೆನ್ನಾಗಿ ಬರಬೇಕು ಅಂದರೆ ಹಾಂ

ಹಾಂ ಹಾಂ ಹಾಂ ಹಾಂ ಡಿಸೈನ್ ಚಿತ್ರಗಳು ಇರುತ್ತಲ್ಲ ನಿಮ್ಮ ಹತ್ರ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಸರಿ ಮೇಡಮ್ ನಿಮ್ದು ಅಡ್ರೆಸ್ ಎಲ್ಲಿ ಬಂತು ಮೇಡಮ್ ಹಾಂ ಹಾಂ ಹಾಂ ಹಾಂ ಆಯ್ತು ಆಯಿತು ನಿಮ್ಮ ಹೆಸರು ಮೇಡಮ್ ಆಯಿತು ಆಯಿತು ಹಾಂ ಇದು ಅಂಗಡಿ ಹೆಸ್ರು ಹಾಂ ಹಾಂ ಹಾಂ ಸರಿ ಸರಿ ಹಾಂ ಹಾಂ ಸರಿ ಮ್ಯಾಮ್ ಓ ಅಲ್ಲ ರೇಷ್ಮೆ ಬ್ಲೌಸಿಗೆ ಎಷ್ಟಾಗುತ್ತೆ ರೇಷ್ಮೆ ಸೀರೆ ಬ್ಲೌಸಿಗೆ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ

ಹ್ಞೂ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಸರಿ ಮೇಡಮ್ ಓಕ್ ನಾ ಅಲ್ಲಿ ಬಂದುಬಿಟ್ಟು ಫೋ ಅದು ನಿಮ್ಮದು ಅಡ್ರಸ್ ಕೇಳ್ಕೊಂಡು ಬರ್ತೀನಿ ಹ್ಞೂ ಆಯಿತು ಆಯಿತು ಮೇಡಮ್ ಹಾಂ ಸರಿ ಮೇಡಮ್ ಸರಿ ಓಕೆ